ಕಳೆದ ಕೆಲವು ವರ್ಷಗಳಲ್ಲಿ ಮನೋರಂಜನೆಯು ರೇಡಿಯೋಗಳಿಂದ ಬಂದಿದ್ದವು ಈಗ ಅದಾದ ನಂತರ ಟಿ ವಿ ಮತ್ತು ಕಂಪ್ಯೂಟರ್ಗಳು ಬಂದವು ಆಗಿನ ಕಾಲದಲ್ಲಿ ರೇಡಿಯೋಗಳು ಬಹಳ ದೊಡ್ಡ ಸದ್ದು ಮಾಡುತ್ತಿದ್ದವು ಯಾಕೆಂದರೆ ಹಾಡು ಕೇಳಬೇಕಂದರೆ ಮತ್ತು ವಾರ್ತೆಗಳು ಕೇಳಬೇಕೆಂದರೆ ಆವಾಗ ರೇಡಿಯೋಗಳು ಉಪಯೋಗಕ್ಕೆ ಬರ್ತಿದ್ದವು ಆದರೆ ಈಗ ಹಾಗೂ ಮಾಡುವಂತಿಲ್ಲ ಈಗ ಟಿ ವಿ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಸಹ ಕೆಲಸ ಮಾಡುತ್ತಿವೆ ರೇಡಿಯೋ ಕೇಳುವುದೆಂದರೆ ಒಂಥರ ಮಜಾ ಇದ್ದಂಗೆ ರೇಡಿಯೋ ಕೇಳ್ತಾ ಇದ್ದರೆ ಕೇಳ್ತಾನೆ ಇರಬೇಕು ಅನಿಸುತ್ತದೆ ಆದರೆ ಟಿ ವಿ ಕಂಪ್ಯೂಟರ್ಗಳು ಹಾಗಲ್ಲ ಕಂಪ್ಯೂಟರ್ಗಳು ನೀವು ಎಷ್ಟು ಹೊತ್ತು ಅವನ್ನು ನೋಡುತ್ತೀರೊ ಅಷ್ಟು ನಿಮ್ಮ ಕಣ್ಣಿಗೆ ಕೆಟ್ಟದ್ದು ಮತ್ತು ಟಿ ವಿಗಳನ್ನು ಸಹ ಅಷ್ಟೇ ಕೆಟ್ಟದ್ದು ಕಣ್ಣುಗಳಿಗೆ ಇನ್ನು ಮೊಬೈಲ್ಗಳು ಬಹಳ ಅಂದರೆ ಬಹಳ ಕ ಕೆಟ್ಟದ್ದು ರೇಡಿಯೋಗಳೇ ಪಾಡಿದ್ದವು